ಹ್ಞೂ ಹಾಂ ನಾವು ಬಾಲ್ಯದಲ್ಲಿ ಚಿಕ್ಕವರಿದ್ದಾಗ ನಾವು ಮನೆಯಲ್ಲಿ ಚೆನ್ನಾಗಿ ಆಟವನ್ನು ಆಡ್ತೀವಿ ಆಡೋದಂದರೆ ತುಂಬ ಇಷ್ಟ ಆಟ ಆಡುದಂದರೆ ತುಂಬ ಇಷ್ಟ ಆಟ ಆಡುವಾಗ ಮನೆ ಕೆಲಸ ಮಾಡಿಬಿಟ್ಟು ನಾವು ಆಟ ಆಡ್ತಾ ಹೋಗ್ತಾ ಇದ್ವಿ ಆಟ ಆಡುವಾಗ ಒಂದು ಸಲ ಕುಂಟೆಲಿಪಿ ಅಂತ ಆಡ್ತಿದ್ವಿ ಕುಟ್ಲೆಪಿ ಆಡುವಾಗ ಯಾರು ಗೆದ್ದರು ಯಾರು ಸೋತ್ರು ಅಂತ ಅದನ್ನು ಇಷ್ಟಪಡ್ತಿದ್ವಿ ನಾವು ಜಾಸ್ತಿ ನಾವು ಗೆಲ್ಲಬೇಕಂತ ಆಸಕ್ತಿ ಇರ್ತಿತ್ತು ಆಮೇಲೆ ಒಂದು ಸಲ ಗೆಲ್ಲಿಲ್ಲ ಅಂದ್ರೆ ನಮ್ಗೆ ಅಸಹ್ಯ ಆಗ್ತಿತ್ತು ಅದು ಇನ್ನೊಂದು ಸಲ ನಾವು ಇಷ್ಟಪಟ್ಟು ಗೆಲ್ಬೇಕಲ್ಲ ಅಂತ ಮತ್ತೂ ಅದೇ ಆಟನೇ ಆಡ್ತಿದ್ವಿ ಆಡ್ಬೇಕಾದ್ರೆ ಗೆಲ್ಲುವರ್ಗೂ ಆಡ್ತಿದ್ವಿ ಹಗ್ಗದ್ ಆಟ ಆಡೋದು ಕುಂಟ್ಲೇಪಿ ಆಡೋದು ಅದನ್ನು ಆಡಿದ್ವಿ ಆಮೇಲೆ ನಮ್ಮ ಅಮ್ಮ ಜೋಡಿ ನಾವು ಮದ್ವಿಗೆ ಹೋಗ್ತಿದ್ದಿ ಮದ್ವೆ ಅಂದರೆ ತುಂಬ ಇಷ್ಟ ಒಟ್ಟು ದೊಡ್ಡವ್ರ ಜೋಡಿ ಹೋಗಬೇಕು ಮದ್ವೆ ನೋಡಬೇಕಂತ ಇಷ್ಟಪಡ್ತಿದ್ವಿ ಅದನ್ನು ಈ ಮದ್ವಿಗೆ ಹೋಯ್ಬಂದ್ ತಕ್ಷಣ ಸುಸ್ತಾಗ್ತಾ ಇತ್ತು ಸುಸ್ತು ಆಗಿಂದನು ಬಿಡ್ತಿದಿಲ್ಲ ಮರ್ನೆ ದಿನ ಏನು ಫಂಕ್ಷನ್ ಅದಾವೆ ಅಂದ್ರೂ ಮತ್ತೆ ಹೋಗಾಕ್ಕೆ ನಮ್ಮ ಅಮ್ಮಾರ ಜೋಡಿ ಇಷ್ಟಪಡ್ತಿದ್ದೆವು ರೀ ನಾವು ಆದರೆ ಪದೇ ಪದೇ ನಮಗೆ ಅವ್ರು ಏನೇ ಬೈದ್ರೂ ನಮಗೆ ಒಟ್ಟು ಹೋಗಬೇಕಂತ ಖುಷಿಯಾಗ್ತಿತ್ತು ಮತ್ತು ಮರ್ನೆ ದಿನ ನಾವು ಶಾಲಿಗೆ ಹೋದ್ವಿ ಸಂಡೇ ಆಮೇಲೆ ಶನಿವಾರ ರವಿವಾರ ಮದ್ವೆ ಫಂಕ್ಷನ್ ಹೋಗುದಂತ ಸೋಮವಾರ ಸಾಲಿಗೆ ಹೋಗ್ತಿದ್ವಿ ಶಾಲೆ ಒಳಗೆ ಮಧ್ಯಾಹ್ನ ಆಟಕ್ಕಂತ ಬಿಟ್ರೆ ಹಗ್ಗದಾಟ ಆಡೋದು ಆಮೇಲೆ ಕುಂಟ್ಲೇಪಿ ಆಡೋದು ಖೋ ಆಡೋದು ಆಮೇಲೆ ಹಿಂಗ ಲಗೋರಿ ಅಂತ್ಹೇಳಿ ಅಂಚ್ಲಿಪಿ ಹಂಚಿಪಿಲ್ಲೇನ ನಾಲ್ಕು ಆರಸ್ಕೊಂಬರ್ತಿದ್ವಿ ಆ ಅಂಚ್ಲಿ ಅಂಚಿಪಿಲ್ಲೇನ ನಾಲ್ಕು ಮೇಲೆ ಮೇಲೆ ಇಟ್ಟು ನಾಲ್ಕು ಜನ ಲಗೋರಿ ಅಂತ ಆಟ ಆಡ್ತಿದ್ವಿ ಅದನ್ನು ಒಬ್ರ ಬೆನ್ನಿಗೆ ಎಸ್ದಾಗ ಅವರು ಔಟ್ ಅಂತ ಔಟ್ ಅಂತ ಆದಾಗ ಅದು ಇಷ್ಟಪಡ್ತಿದ್ವಿ ನಮ್ಮ ಬಾಲ್ಯದಲ್ಲಿ ಅವನ್ನ ಆಟ ಆಡಿ ಮತ್ತು ಮನೆಗೆ ಬಂದಮೇಲೆ ಸಾಯಂಕಾಲ ಕಸ ಗುಡ್ಸೋದಂದ್ರೆ ಇಷ್ಟ ಕಸ ಗುಡಿಸಿ ಗೆಳ್ತಿಯರಿಗೆ ಮತ್ತು ಎಲ್ಲ ಓಣಿ ಒಳಗಿನ ಗೆಳತಿರ್ನೆಲ್ಲ ಕೂಡಿಸ್ಕೊತಿದ್ವಿ ರೀ ಕೂಡಿಸಿಕೊಂಡು ಮತ್ತು ಒಂಥರ ಹಿಂಗೆ ಚಕ್ಕಾದ ಮನೆಯಂತ ಬರಿತಿದ್ದೆವು ರೀ ಚಕ್ಕದ ಮನೆಯಂತ ಬರೆದು ಚಕ್ಕ ಆಡೋದು ಆ ಚಕ್ಕ ಆಡೋದರಲ್ಲಿದ್ದ ಅದರ ಒಳಗೂ ನಮಗೆ ನಾವೇ ಗೆಲ್ಬೇಕಂತನೇ ಆಸೆ ಚಕ್ಕದೊಳಗೂ ಹೀಗೆ ಅದ್ರೊಳಗೂ ಜಗಳ ಮಾಡಕ್ಕೂ ಇಷ್ಟಪಡ್ತಿದ್ವಿ ಆದರೂ ಸಹ ಚಕ್ಕ ಆಡೋದು ಅಥ್ವಾ ಆಮೇಲೆ ಚಕ್ಕ ಆಡಿದ್ಮೇಲೆ ಇನ್ನೂ ಟೈಮ್ ಇತ್ತಪ್ಪ ಅಂದ್ರೆ ಟಿವಿ ನೋಡೋದು ಬಾಲ್ಯದಲ್ಲಿ ಟಿವಿ ನೋಡೋದಂದ್ರೆ ಭಾಳ ಇಷ್ಟ ನಮ್ಗೆ ಬಾಲ್ಯದಲ್ಲಿ ಇವತ್ತು ಈ ಸೀನ್ ಚೆನ್ನಾಗಿ ಬರ್ತೈತಿ ಈ ಸೀರಿಯಲ್ ಚೆನ್ನಾಗಿ ಬರ್ತೈತಿ ಅಂತ್ಹೇಳಿ ಟಿವಿ ನೋಡ್ತಿದ್ದಿವಿ ರೀ ಟಿವಿ ನೋಡುದ್ರೆ ಆಮೇಲೆ ಈಗ ನಮ್ಮ ಅಮ್ಮರು ನೀವು ಬರೇ ಟಿವಿ ನೋಡ್ತಾ ಇದಿರಾ ಊಟ ಮಾಡಲ್ಲ ಓದಲ್ಲ ಅಂತೆಲ್ಲ ಬೈತಿದ್ರು ಬೈತಿದ್ದರಲ್ರೀ ಆಮೇಲೆ ಒಂದು ಸ್ವಲ್ಪೊತ್ತು ಅವ್ರಿಗೆ ಇಷ್ಟ ಆಗುವಂಗೆ ಕೂತ್ಕೊಂಡು ಓದ್ತಿದ್ದಿವಿ ರೀ ಓದಿದ ನಂತರ ಆಮೇಲೆ ಊಟ ಮಾಡ್ತಿದ್ದಿವಿ ರೀ ಊಟ ಮಾಡಿ ಮತ್ತು ಮಲ್ಕೊಂಡು ಬೆಳಗ್ಗೆ ಸ್ಕೂಲ್ಗೆ ಹೋದ್ಮೇಲೆ ಮುಂಜಾನೆ ಏನು ಪ್ರೇಯರ್ ಆಯ್ತು ಒಂದು ಎರಡು ಪಾಠ ಅದು ಪಾಠ ಆದಮೇಲೆ ನಾವು ಏನು ಮಾಡ್ತಿದ್ದೆವು ರೀ ಮತ್ತು ಆಟ ಆಡ್ತಿದ್ವಿ ಆಟ ಆಡೋದಂದ್ರೆ ತುಂಬ ಇಷ್ಟ ಫಂಕ್ಷನ್ಗೆ ಹೋಗುದಂದ್ರ ನಮಗೆ ತುಂಬ ಇಷ್ಟ ರೀ ಬಾಲ್ಯದಲ್ಲಿ ನಾವು ಸಣ್ ಮಕ್ಕಳಿದ್ದಾಗ ಆಟ ಆಡುದಕ್ಕೆ ಬಹಳ ನನ್ಗೆ ಇಷ್ಟ ಇಟ್ಟು ಆಟನ ನಾವು ಒಟ್ಟು ಚೆನ್ನಾಗಿ ಆಡ್ಬೇಕು ಆಟದೊಳ್ಗೆ ನಾನೇ ಪಶ್ಟ್ ಬರಬೇಕು ಅದೇ ಈಗೂ ಆದರೂ ನನ್ಗೆ ಅದೇ ಆಸೆನೇ ಬಟ್ ಆಟ ಆಡೋದು ನಾವು ಪಶ್ಟ್ ಬರೋದು ಅದೇ ಆಸೆನೇ ನಮ್ಗೆ ಚಕ್ಕ ಆಡಿದ್ರೂ ಭಾಳ ನಂಗೆ ಆಸಕ್ತಿ ಚಕ್ಕ ಆಡೋದಂದ್ರೆ ಈಗ ಅವ್ರು ಕೆಲಸ ಆಗಿಲ್ಲಂದರೂ ಬನ್ರಿ ಬನ್ರಿ ಅಂತೇಳಿ ನಾಲ್ಕು ಜನನ್ನ ನಾವು ಕೂಡಸ್ಕೊತಿದ್ವಿ ಕೂಡಿಸ್ಕೊಂಡು ಅದನ್ನು ಚಕ್ಕದ ಮನೆಯ ಅನ್ನ ಬರಿತಿದ್ವಿ ಚಕ್ಕದ ಮನೆ ಬರೆದು ಅದ್ರೊಳಗೆ ಒಟ್ಟು ನಾವೇ ಆಡೋದು ಚಕ್ಕ ಆಡೋದು ಅದಾದ ನಂತರ ಧಾರಾವಾಹಿ ನೋಡೋದು ಇವೆಲ್ಲ ನಮ್ಗೆ ಭಾಳ ಆಸಕ್ತಿ ರೀ ಧಾರಾವಾಹಿ ನೋಡುದಂದರೂ ಭಾಳ ಆಸಕ್ತಿ ರೀ ಚಕ್ಕ ಆಡೋದಂದರೂ ಆಸಕ್ತಿ ಆಮೇಲೆ ಈಗ ಹಗ್ಗದ್ ಆಟ ಆಡೋದು ಖೋ ಖೋ ಆಡೋದು ಆಮೇಲೆ ಕುಂಟ್ಲೇಪಿ ಆಡೋದು ನಮ್ಗೆ ತುಂಬ ಇಷ್ಟ ರೀ ಕುಂಟ್ಲೇಪಿ ಆಡದೆ ಕುಂಟ್ಲೆಪಿ ಆಡಕ್ಕೆ ಯಾರು ಗೆಳತ್ಯಾರು ಒಲ್ಲೆಂದ್ರೆ ಅದ್ರೊಳಗೆ ಆಸಕ್ತಿ ಇದ್ದೋರ್ನ ಹುಡುಕಿ ಕರ್ಕೊಂಡ್ಬರ್ತಿದ್ವಿ ಇವಾಗ ಬನ್ರಿ ಆಟ ಆಡೋಣು ಬನ್ರಿ ಆಟ ಆಡೋಣು ಅಂತ್ಹೇಳಿ ಕರ್ಕೊಂಡು ಬರ್ತಿದ್ದೆವು ರೀ ಚಕ್ಕ ಆಸಕ್ತಿಯಾದ ಅವ್ರಿಗೆ ಆಟದ ಮೇಲೆ ಆಸಕ್ತಿ ಇದ್ದವ್ರು ಬರ್ತಿದ್ದರು ಆಸಕ್ತಿ ಇಲ್ಲರು ಒಲ್ಲೆ ಅಂತಿದ್ದರು ಅಯ್ಯೋ ಬೇಜಾರಾಗ್ತಿತ್ತು ಒಲ್ಲೆಂದ್ರೆ ಇದಿನ್ನೂ ಟೈಮ್ ಐತಲ್ಲ ಆಟ ಆಡಬೇಕು ಇನ್ನೂ ಸಾಯಂಕಾಲ ಐದು ಗಂಟೆಯಲ್ಲ ಇವ್ರು ಯಾರೂ ಆಟ ಆಡಕ್ಕ ಬರುವಲ್ಲರಲ್ರಿ ಅಂತ್ಹೇಳಿ ಒಂದು ಸ್ವಲ್ಪ ಬೇಜಾರಾಗ್ತಿತ್ತು ಆಮೇಲೆ ಯಾರಾದ್ರು ಬಂದ್ರು ಅಂದರೆ ಅವ್ರ್ನ ಕರ್ಕೊಂಡು ನಾವು ಚಕ್ಕದಾಟ ಆಡೋದು ಹಗ್ದ ಆಟ ಆಡೋದು ಕುಂಟ್ಲೇಪಿ ಆಡೋದು ಇವನ್ನೆಲ್ಲ ಆಟ ಅಂದ್ರೆ ಆಡ್ತಿದ್ವಿ ಆಮೇಲೆ ಇವು ಏನೋ ಫಂಕ್ಷನ್ ಬಂದವು ಅಂದ್ರೆ ಇವರು ನಮ್ಮ ಅಮ್ಮಾರ ಜೋಡಿ ಯಾರೂ ಫಂಕ್ಷನ್ಗೆ ಕರ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಒಂದು ಸಮ ಸುಮ್ಮನೆ ಕೂಡೋದು ಅವ್ರೇ ನಾವು ಸುಮ್ಮನೆ ಕೂತ್ವಲ್ಲ ಅಂತ ಹೇಳಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದರೀ ಅವರು ಎಸ್ ಕರ್ಕೊಂಡೋದರೂ ಅಲ್ಲಿ ಬೇಜಾರಾಗ್ತಿತ್ತು ಕರ್ಕೊಂಡೋದ್ರೆ ಆಮೇಲೆ ಒಂದೊಂದ್ಸಲ ಏನರ ಚೆನ್ನಾಗಿರುವನ್ನು ನೋಡ್ತಿದ್ವಲ್ಲ ಇಷ್ಟ ಆಕಿತ್ತು ರೀ ನಮಗೆ ಒಟ್ಟು ಇವೆಲ್ಲ ಸಣ್ ಮಕ್ಕಳಿದ್ದಾಗ ನಾವು ಇಂಥವೆಲ್ಲ ಭಾಳ ಆಟವನ್ನು ಆಡ್ತಿದ್ದೀವಿ ರೀ ಸಣ್ ಮಕ್ಳಿದ್ದಾಗ ಆಟ ಆಡೋದು ಆಮ್ಯಾಲೆ ಫಂಕ್ಷನ್ಗೆ ಹೋಗೋದು ರೀ ಏನಾರೂ ಅಡ್ಗೆ ಮಾಡಕ್ಕ ಹೋಗಿ ಕೈ ಎಲ್ಲ ಇದನ್ನು ಮಾಡಿಕೊಳ್ಳೋದು ಆಮೇಲೆ ಆ ಸಣ್ ಸಣ್ಣವ ಅರ್ಳ್ ತಂದು ಅವನ್ನೆಲ್ಲ ಚೆನ್ನಾಗಿ ಆಟ್ಗಿ ಸಾಮಾನು ಮಾಡುವುದು ರೀ ಆಟ್ಗಿ ಸಾಮಾನಂದ್ರೆ ಅದನ್ನು ಅರ್ಳ್ ತೊಂಬರ್ತಿದ್ವಿ ಅರ್ಳ್ ತೊಂಬಂದು ಅವ್ನ ಚೆನ್ನಾಗಿ ಎಲ್ಲ ಕಟ್ಟೆ ಮೇಲೆ ಇಟ್ಟು ಅದನ್ನು ಚೆನ್ನಾಗಿ ಅವನ್ನ ಗುದ್ದಿ ಅದನ್ನು ಮಣ್ಣೆಲ್ಲ ಚೆನ್ನಾಗಿ ಮಾಡಿಕೊಂಡು ಅದರಿಂದ ಒಲೆ ಮಾಡೋದು ಗಡ್ಗೆ ಮಾಡೋದು ಅದನ್ನು ಆಮೇಲೆ ಅದನ್ನು ಗಡ್ಗೆ ಮಾಡ್ಬಿಟ್ಟು ರೀ ಅದ್ರೊಳ್ಗೆ ಏನೋ ತಪ್ಲು ಎಲ್ಲ ಹರ್ಕೊಂಬರೋದು ಅವನ್ನೆಲ್ಲ ತಂದು ಅಡ್ಗೆ ಸಾಮಾನ್ದಾಗ ಇಡೋದು ಅಂಥದ್ರಲ್ಲೇ ನಾವು ತಟ್ಟೆ ಮಾಡ್ತಿದ್ವಿ ಚರ್ಗೆ ಮಾಡ್ತಿದ್ವಿ ಅರ್ಲಿನಿಂದ ಆಟ ಆಡ್ತಿದ್ದೀವಿ ರೀ ಅರ್ಲಿನಿಂದ ಆಟ ಆಡ್ತಿದ್ದೀವಿ ರೀ ಆಮೇಲೆ ಆಟ್ಗೆ ಸಾಮಾನ ಮಾಡಿ ಅವನ್ನೆಲ್ಲ ಚಂದಾಗಿ ಇಷ್ಟಪಟ್ಟು ಇಡ್ತಿದ್ದೀವಿ ರೀ ಅದರಿಂದ ಆಮೇಲೆ ಏನು ಹಬ್ಬ ಬಂದವು ಅಂದ್ರೆ ಹಿಂಗೆ ಗುಳ್ಳವನ ಆಟ ಆಡುವುದು ಆ ಗುಳ್ಳವನ್ನೆಲ್ಲ ಚೆನ್ನಾಗಿ ಅರ್ಳ್ ತುಂಬಿ ಗುಳ್ಳವನ್ನ ಮಾಡೋದು ಅದರಿಂದ ಅದನ್ನು ಇಷ್ಟಪಟ್ಟು ಪೂಜೆ ಮಾಡೋದು ಅದಕ್ಕೆಲ್ಲ ಚಂದಾಗಿ ಅರ್ಳಿದ್ದನ ಅದಕ್ಕೆಲ್ಲ ಆಕಾರ ಮಾಡಿ ಅದಕ್ಕೆಲ್ಲ ಆಭರಣಗಳನ್ನು ಮಾಡಿ ಹಾಕ್ತಿದ್ವಿ ಅದಕ್ಕೆ ಅದ್ರ ಹಾಕ್ತಿದ್ವಿ ಅದಕ್ಕೆ ಏನೋ ಸರ ಅಂತ ಮಾಡ್ತಿದ್ವಿ ಹೂ ಅಂತ ಇಡ್ತಿದ್ವಿ ಇಂಥ ಗುಳ್ಳವನ ಆಟ ಆಡೋದಂದ್ರೆ ನಮ್ಗೆ ಸಣ್ ಮಕ್ಕಳಿದ್ದಾಗ ಬಾಲ್ಯದಲ್ಲಿ ಭಾಳ ಇಷ್ಟ ಆಕಿತ್ತು ರೀ ಆಮೇಲೆ ಒಂದೊಂದು ಸಲ ಏನೋ ಆಟ ಆಡಕ್ಕ ಸಿಗಲಿಲ್ಲಪ್ಪ ಅಂದ್ರೆ ಯಾರೂ ಮಗ್ಗಲ ಮನಿಯರು ಯಾರೂ ಗೆಳತ್ಯರು ಬರಲಿಲ್ಲ ಅಂದ್ರೆ ಅವ್ರ್ನ ಹೋಗಿ ಕುಂತು ಗೆಳತಿಯರ್ನೆಲ್ಲ ಕರ್ಕೊಂಬಂದು ಏನು ಒಟ್ಟು ಹಿಂಗ್ ಏನರ ಅಡ್ಗಿವು ಸಣ್ಣಪುಟ್ಟ ಹಿಂಗ ಚುರ್ಮರಿ ಮಾಡಿದ್ವಿ ಹಿಂಗೆ ಏನರ ಚಾ ಮಾಡಿದ್ವಿ ಕೂತ್ಕೊಂಡು ಅವ್ನ ತಿನ್ಬೇಕಂತಲೇ ನಮ್ಮ ಬಾಲ್ಯದಲ್ಲಿ ಭಾಳ ಇಷ್ಟ ಅದು ಆ ಆಟನ ನಾವು ಆಡ್ತಾ ಭಾಳ ಸಲ ಆಟ ಆಡೀನಿ ಹೀಗೆಲ್ಲ ಮಾಡೋದು ತಿನ್ನೋದು ಅವನ್ನೂ ಭಾಳ ಸಲ ಆಟ ಆಡಿನಿ ಆಮೇಲೆ ಆಟ್ಗಿ ಸಾಮಾನು ಹಚ್ಚಿ ಆಡೋದಂದರೂ ನಮ್ಗೆ ತುಂಬ ಇಷ್ಟ ಅದನ್ನೂ ಭಾಳ ಸಲ ಆಟ ಆಡೀವಿ ಆಮೇಲೆ ಈಗ ಏನೋ ಹಾಡಕ್ಕೆ ಹೋದ್ರುನು ಅಡ್ಗೆ ಕೆಲಸ ಮತ್ತು ಆಟದಾಗ ಅಡ್ಗೆ ಕೆಲಸ ಅಂತ ಮಾಡ್ತಿದ್ವಿ ನೀನು ಇದನ್ನು ಮಾಡು ನಾನು ಇದನ್ನು ಮಾಡ್ತೀನಿ ಅಂತ್ಹೇಳಿ ಅವ್ರಿಗೆ ಅಡ್ಗೆ ಕೆಲಸನೂ ನಾವು ಮಾಡ್ತಿದ್ವಿ ಆಮೇಲೆ ಅಡ್ಗೆ ಮಾಡುವಾಗ ಸಣ್ ಸಣ್ ಮಕ್ಳು ಅರ್ಳಿನಾಗ ಎಲ್ಲ ಮಣ್ಣಿನೊಳ್ಗೆ ಹಿಟ್ಟು ನಾದ್ತಿದ್ದಿ ಮಣ್ಣಲ್ಲೇನ ರೊಟ್ಟಿ ಮಾಡ್ತಿದ್ದಿ ಅದು ಆಮೇಲೆ ಜಾಲಿ ಗಿಡದ ತಪ್ಲು ಅಂತ್ಹೇಳಿ ಅವನ್ನೆಲ್ಲ ಹರ್ಕೊಂಡ್ಬರ್ತಿದ್ವಿ ಅಲ್ಲಿ ಏನರ ಹೂವಂತ ಹರ್ಕೊಂಡ್ಬರ್ತಿದ್ವಿ ಅದನ್ನೆಲ್ಲ ಹರ್ಕೊಂಬಂದ್ ಅದರಿಂದ ಏನೇನೋ ಮಾಡಿ ಆಟ ಆಡಕ್ಕೂನೂ ನಾವು ಬಾಲ್ಯದಲ್ಲಿ ತುಂಬ ಇಷ್ಟಪಡ್ತಿದ್ವಿ ಬಾಲ್ಯದಲ್ಲಿ ಆಟ ಆಡೋದಂದ್ರೆ ನಮ್ಗೆ ಭಾಳ ಇಷ್ಟ ಶಾಲೆ ಒಳ್ಗೆ ಓದುದು ಆಮೇಲೆ ಬಂದ ತಕ್ಷಣ ಆಟ ಆಡೋದು ಬಂದ ತಕ್ಷಣ ಅವನ್ನೆಲ್ಲ ಒಂದು ಸಲ್ಪ ಏನೋ ಅವ್ವ ತಾಯಿ ತಂದೆ ಬೈತಾರಲ್ಲ ಅಂತ್ಹೇಳಿ ಅವ್ನ ಪಟ ಪಟ ಎಲ್ಲ ಮಾಡಿ ಇಟ್ಬಿಟ್ಟು ಮತ್ತೂ ನಾವು ಆಟನೇ ಆಡ್ತಿದ್ದೀವಿ ರೀ ಆಟ ಆಡೋದಂದ್ರೆ ನಮ್ಗೆ ಭಾಳ ಆಸಕ್ತಿ ರೀ ಆಟ ಆಡುದರಲ್ಲಿದ್ದ ನನ್ಗೆ ಸಂತೋಷ ಅನಿಸ್ತಿತ್ತು ಆಮೇಲೆ ನಾವು ತಾಯಿಗಳು ಗೂಟ ಫಂಕ್ಷನಿಗೆ ಹೋಗುವುದು ಮಗ್ಲ ಮನಿಯರ್ಗೆ ಏನರ ಫಂಕ್ಷನ್ ಇತ್ತಂದ್ರೆ ಅವ್ರ ಮನೆಗಿನ ಅವ್ರ ಗೂಡ್ ಹೋಗ್ಬೇಕಂತನೂ ಆಸೆ ಒಟ್ಟು ಅವ್ರ ಗೂಡ್ ಹೋಬೇಕಲ್ಲ ಅಂತ್ಹೇಳಿ ಬಡ ಬಡ ಓದಿಬಿಟ್ಟು ಅವ್ರ ಮನೆಗೆನ ನಾ ಹೊಕ್ಕಿದ್ದೇವು ರೀ ಅವ್ರ್ಗೆ ಫಂಕ್ಷನ್ ನೋಡೋದು ಅಲ್ಲಿಂದ ಬಂದು ಮತ್ತೆ ಏನಾರೂ ಆಟ ಆಡೋದು ಆಮೇಲೆ ಹಿಂಗಲೇ ಚೀಟಿ ಆಟ ಅಂತ ಆಡ್ತಿದ್ವಿ ನಾಲ್ಕು ಜನ ಕಲ್ತ್ಕೊಂಡು ಅದಂದ್ರೆ ನಮ್ಗೆ ಬಾಲ್ಯದಲ್ಲಿ ಭಾಳ ಇಷ್ಟ ರೀ ಹಿಂಗ್ ಅಣ್ಣ ತಂಗಿ ಅಕ್ಕಂದಿರು ಮನ್ಯಾಗ ಭಾಳ ಜನ ಇದ್ವಂದ್ರೆ ಕೂತ್ಕೊಂಡು ಹಿಂಗ್ ಚೀಟಿ ಬರೆದ್ಬಿಟ್ಟು ಚೀಟಿ ಆಟ ಆಡ್ತಿದ್ದೆವು ರೀ ಚೀಟಿ ಆಟ ಆಡೋದು ಬೇಜಾರಾಯ್ತಂದ್ರೆ ಹಿಂಗ್ ಏನರ ಸಿನ್ಮಾ ಹಾಡ್ ಆಡೋದು ಅದು ಒಂಥರ ನಾವು ಹಿಂದೆ ಒಂದು ಅಕ್ಷರ ಬರುತ್ತಲ್ಲ ಆ ಅಕ್ಷರಿಂದ ಆಡೋದು ಅದನ್ನೆಲ್ಲ ನಾವು ಚೆನ್ನಾಗಿ ಆಡ್ತಿದ್ವಿ ಆಡಿ ಆದರೂ ಬೇಜಾರಾತಂದ್ರೆ ಅದು ಬೇಜಾರಾತಂದರೆ ಮತ್ತೊಂಥರ ಆಟ ಏನಾರೂ ಒಟ್ಟು ನೆನ್ಪಿಸ್ಕೊಳ್ಳೋದು ರೀ ಬಾಲ್ಯದಲ್ಲಿ ನಾವು ಆಟ ಆಡೋದು ಓದೋದು ಅಡ್ಗೆ ಮಾಡೋದು ಆಮೇಲೆ ಗೆಳತಿರ ಜೋಡಿ ಒಟ್ಟು ಹಿಂಗ್ ಅಡ್ಡಾಡೋದು ಗೆಳತಿಯರ ಮನಿಗೆ ಹೋಗೋದು ಗೆಳತಿಯರ ಮನೆಯಾಗ ಸ್ವಲ್ಪ ಹೊತ್ತು ಕೂತು ಹಿಂಗೇನ್ರಾ ಮಾತಾಡೋದು ಇದನ್ನೆಲ್ಲ ನಾವು ಚೆನ್ನಾಗಿ ಆಡ್ತಿದ್ವಿ ಆಡಿ ಮತ್ತು ಬಂದು ಅಸ ರವಿವಾರ ಬಂತಂದರೆ ಒಟ್ಟು ನಮ್ಗೆ ಆಟ ಆಡೋದು ರವಿವಾರ ಬಂತಂದ್ರೆ ಇಲ್ಲಿ ನಮ್ಮ ಊರೊಳ್ಗೆ ಕೆರೆ ಇತ್ರಿ ಆ ಕೆರೆ ಒಳಗೆ ಹೋಗಿ ಕೆರೆ ಒಳ್ಗೆ ಹಿಂಗ ಜಾರ್ಕಲ್ ಬಂಡಿ ಅಂತ ಆಡ್ತಿದ್ವಿ ಆಮೇಲೆ ಕೂತ್ಕೊಂಡು ಏನರ ಹಾಡು ಆಡೋದಂತ ಹಾಡ್ತಿದ್ವಿ ಒಟ್ಟು ಏನೋ ನಮ್ಗೆ ಆಡ್ಬೇಕು ಅನ್ಸಿದ್ರೂ ನಾವು ಚೆನ್ನಾಗಿ ಆಟ ಕೆರೆ ಒಳಗೆ ಆಡ್ತಿದ್ವಿ ಎಲ್ಲಾರ ದೇವಸ್ಥಾನ್ದ ಒಳ್ಗೆ ಕೂತು ಆಟ ಆಡ್ತಿದ್ವಿ ಈಗ ನಮ್ಮ ಮನಿಗೆ ಒಂದು ಹಿತ್ಲ ಬಾಗ್ಲು ಅದಾವ ಅಂತ ತಿಳಿ ಆ ಹಿತ್ತಲ್ ಒಳಗೂ ಒಂದು ಏನಾರೂ ಕಟ್ಟೆ ಕಟ್ಟಿ ಒಟ್ಟು ಏನೋ ಆಡ್ತಿದ್ದೀವಿ ರಿ ಬಾಲ್ಯದಲ್ಲಿ ನನಗೆ ಆಟ ಆಡೋದು ಓದೋದು ಆಮೇಲೆ ಆ ಬಾಲ್ಯದಲ್ಲಿ ನಮ್ಮ ತಾಯಿ ತಂದಿಗಳು ಕೂಡ ಎಲ್ಲಿಗಾರ ಟೂರ್ಗೆ ಹೋಗೋದು ಎಲ್ಯರೂ ಫಂಕ್ಷನಿಗೆ ಹೋಗೋದ್ ಅಂದ್ರೆ ನಮ್ಗೆ ಭಾಳ ಇಷ್ಟ ರೀ ಆಮೇಲೆ ರೀ ನಾವು ಮನೆ ಒಳ್ಗೆ ಯಾರೂ ಆಟ ಆಡಕ್ಕ ಸಿಗಲಿಲ್ಲ ಅಂದ್ರೂ ಏನೋ ಮಗ್ಲ ಮನೆಯಾಗ ಗೆಳತಿಯರು ಸಿಗಲಿಲ್ಲ ಅಂದ್ರೆ ಮತ್ತೆ ಸುಮ್ಮನೆ ಕೂತ್ಕೊಂಡು ಓದೋದು ಓದಿದ್ದೆ ಓದೋದು ಬೇಜಾರಾತಂದ್ರೆ ಏನೋ ಒಟ್ಟು ಒಂದು ಬರಿಯೋದು ಬರೆ ಏನರ ಬೇಜಾರಾತಂದ್ರೆ ಏನು ಮಾಡ್ತಿದ್ದಿವಿ ರೀ ನಾವು ಮನೆ ಒಳ್ಗೆ ಅಣ್ಣ ತಂಗಿ ಹಿಂಗ್ ಯಾರು ಅಕ್ಕ ತಮ್ಮ ಇದ್ರು ಅಂದ್ರೆ ಅವ್ರ ಕೂಡ ಕಲ್ತು ಏನಾರೂ ಒಂದು ಹಾಡ್ ಹಾಡೋದು ಆಟ ಆಡೋದು ಇಂಥವೆಲ್ಲ ನಾವು ಒಟ್ಟು ಸುಮ್ಮನೆ ಕೂರ್ತಿದ್ದಿಲ್ಲ ಒಟ್ಟು ಆಟ ಆಡ್ತಿದ್ದೀವಿ ರೀ ಆಟ ಆಡುದಂದ್ರೆ ನಮ್ಗೆ ಬಾಲ್ಯದಲ್ಲಿ ತುಂಬ ಇಷ್ಟ ಆಟ ಆಡೋದು ಓದೋದು ಅಂದರೆ ನಮಗೆ ಬಾಲ್ಯದಲ್ಲಿ ಒಟ್ಟು ಭಾಳ ಆಸಕ್ತಿ ಅಂದ್ರೆ ನಮಗೆ ಈ ಚಕ್ಕ ಆಡೋದು ಹಗ್ದ ಆಟ ಆಡೋದು ಕುಂಟ್ಲೇಪಿ ಆಡೋದು ಆಮೇಲೆ ನಮ್ಗೆ ಏನೋ ಆಡ್ಬೇಕಂದ್ರೂ ಒಟ್ಟು ಅದ್ರ ಮೇಲೆ ನಾವೇ ಗೆಲ್ಲಬೇಕಂತ ಭಾಳ ಆಸೆ ಆಟದೊಳಗೆ ಆಡಿ ಮತ್ತು ಜಗ್ಳನೂ ಮಾಡ್ತಿದ್ವಿ ಆಟ ಆಡುವಾಗ ಒಟ್ಟು ಏನೋ ಒಟ್ಟು ಒಂಥರ ಜಗಳ ಆಡೋದು ಆಟ ಆಡೋದು ಅಂದ್ರೆ ನಮ್ಗೆ ಬಾಲ್ಯದಲ್ಲಿ ಭಾಳ ಖುಷಿ ಬಾಲ್ಯದಲ್ಲಿ ಆಡಿದ ಆಟ ಅಂದರೆ ನಾವು ಹಗ್ಗದಾಟ ಆಮೇಲೆ ಇಂಥವು ಲಗೋರಿ ಆಟ ಖೋ ಆಟ ಚಕ್ಕದಾಟ